ನನಗೆ ಸಾಕುಪ್ರಾಣಿ ಅಂದರೆ ತುಂಬ ಇಷ್ಟ ಸಾಕುಪ್ರಾಣಿಗಳಲ್ಲಿ ಎಲ್ಲ ವಿಧವಾದ ಥರದ ಪ್ರಾಣಿಗಳಿವೆ ಎಕ್ಸಾಂಪಲ್ ಅಂತಂದರೆ ನಾಯಿ ಮತ್ತೆ ಹೇಸರಗತ್ತೆ ಮತ್ತೆ ಎಲ್ಲ ಥರ ಆನೆ ಹೀಗೆ ಬೆಕ್ಕು ಎಲ್ಲ ಥರ ಸಾಕುಪ್ರಾಣಿಗಳಿರುತ್ತೆ ಅದರಲ್ಲಿ ನನಗೆ ನಾಯಿ ಅಂದರೆ ತುಂಬ ನಿಯತ್ತಿನಿಂದ ಇರುತ್ತೆ ಹೀಗಾಗಿ ನನಗೆ ನಾಯಿ ಅಂದರೆ ತುಂಬ ಇಷ್ಟ ಅದರೊಳಗಡೆ ಅಂದರೆ ನಮ್ಮನೇಲಿ ಇವಾಗ ನಾಯಿ ಸಾಕಿದ್ದೀವಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಯಾಕೆಂದ್ರೆ ತುಂಬ ನಿಯತ್ತಾಗಿರುತ್ತೆ ಮತ್ತೆ ಅದು ನಮ್ಮ ಕುಟುಂಬದಲ್ಲೆ ಅದು ಒಂದು ಮಗು ಥರ ಬೆಳೆದಿದೆ ಮತ್ತೆ ನಮ್ಗೆ ಅದಕ್ಕೆ ನಾಯಿ ಅಂತಂದರೆ ಅದ್ಕೊಂದು ಮೂಗು ಕಣ್ಣು ಎರಡು ಕಣ್ಣು ಮತ್ತೆ ಬಾಯಿ ಒಂದು ಬಾಲ ಎಲ್ಲ ಇರುತ್ತೆ ಮತ್ತೆ ಅದಕ್ಕೆ ಅದು ಒಂದೆ ಥರದ ನಾಯಿ ಅಲ್ಲ ಮತ್ತೆ ಪ್ರಪಂಚದಲ್ಲಿ ವಿಧ ವಿಧ ಥರದ ಪ್ರಾಣಿಗಳಿವೆ ಕಲ್ ಬಣ್ಣದಿಂದ ಕೂಡಿದೆ ಬೂದುಗಣ ಬೂದು ಬಣ್ಣ ಕಪ್ಪು ಬಣ್ಣ ಹೀಗೆ ಮತ್ತೆ ಬಿಳಿ ಬಣ್ಣ ಇದೆ ವಿಧ ವಿಧವಾದ ನಾಯಿಗಳು ಇವೆ ಪ್ರಪಂಚದಲ್ಲಿ ಮತ್ತೆ ನಾಯಿಗೆ ಈಗ ಹೇಳಬೇಕಂದ್ರೆ ಪೊಲೀಸರಿಗೆ ತುಂಬ ಅದು ಅನುಕೂಲವಾದ ಪ್ರಾಣಿಯಾಗಿದ್ದು ಪ್ರಾಣಿಯಾಗಿರುತ್ತದೆ ಯಾಕೆಂದ್ರೆ ಅದು ಕಳ್ಳರನ್ನು ತನ್ನ ವಾಸನೆಯಿಂದಲೆ ತನ್ನ ಕಳ್ಳರನ್ನು ಹಿಡಿಯುತ್ತದೆ ಮತ್ತೆ ಮನೆಯಲ್ಲು ಸಹ ತನ್ನ ಕುಟುಂಬದವ್ರನ್ನ ಅಂದರೆ ತಮ್ಮ ಮನೆಯಲ್ಲಿರುವರನ್ನು ಮಾತ್ರ ಅದು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತೆ ಮತ್ತೆ ಮನೆಗೆ ಬಂದವ್ರನ್ನು ಯಾರನ್ನು ಒಳಗೆ ಸೇರಿಸಿಕೊಳ್ಳೋದಿಲ್ಲ ಮನೆಯವ್ರನ್ನ ಬಿಟ್ಟು ಹೀಗೆ ನಾಯಿ ಅಂದರೆ ತುಂಬ ನಿಯತ್ತಿನಿಂದ ಇರುತ್ತದೆ ಮತ್ತೆ ಅದು ಹೇಳಬೇಕಂದ್ರೆ ವ್ಯಕ್ತಿಗಳ ವಾಸನೆಯಿಂದ ಅದು ಕಂಡು ಹಿಡಿಯುತ್ತೆ ನಾಯಿ ತುಂಬ ಅದಕ್ಕೆ ಒಂದೇ ಆಹಾರವನ್ನು ತಿನ್ನುವುದಿಲ್ಲ ಹೀಗೆ ಮಾಂಸಹಾರಿ ಮತ್ತೆ ಸಸ್ಯಹಾರಿ ಹೀಗೆ ಎಲ್ಲ ತರಹ ತಿನ್ನುತ್ತದೆ ಮತ್ತೆ ಹಾಲು ಬ್ರೇಡು ಈ ತರಹ ತಿನ್ನುತ್ತದೆ ನಮ್ಮನೇಲಿ ಅದಕ್ಕೆ ಅನ್ನ ಹಾಲು ಕೊಡ್ತೀವಿ ಬೆಳಿಗ್ಗೆ ಮಧ್ಯಾಹ್ನ ರೊಟ್ಟಿ ಕೊಡ್ತೀವಿ ರಾತ್ರಿ ಮತ್ತೆ ಚಪಾತಿಯನ್ನು ಕೊಡ್ತೀವಿ ಹೀಗೆ ವಿಧವಾದ ಆಹಾರವನ್ನು ಸೇವಿಸುತ್ತೆ ನಾಯಿ ಅಂದರೆ ಸ್ವಂತ ಮನೆಯಲ್ಲಿರುವುದಷ್ಟೆ ಅಲ್ಲ ಬೀದಿ ನಾಯಿಗುಳೂ ಅಷ್ಟೆ ನಿಯತ್ತಿನಿಂದ ಇರುತ್ತೆ ಆದರೆ ಸ್ವಂತವಾಗಿ ಸಾಕಿದರೆ ನಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಮತ್ತೆ ಅದು ನಾಯಿ ಮೀನು ಹಾಲು ಬ್ರೆಡ್ಡು ಇವನ್ನೆಲ್ಲ ಈಗ ನಾಯಿ ತುಂಬ ನಿಯತ್ತಿನಿಂದ ಇರುತ್ತೆ ಅದು ಬಹಳ ಅಂದರೆ ಹನ್ನೆರಡರಿಂದ ಹದಿಮೂರು ವರ್ಷ ಅದು ಬದುಕುತ್ತದೆ ಅದಕ್ಕೆ ಯಾವುದೇ ಭೇದ ಭಾವ ಅನ್ನೋದು ಇರುವುದಿಲ್ಲ ಎಲ್ಲರನ್ನು ಮನೆಯಲ್ಲಿ ಒಂದೇ ತರನೇ ಇರುತ್ತೆ ಮತ್ತೆ ಅದಕ್ಕೆ ನಮ್ಮ ಕುಟುಂಬದಲ್ಲಿ ಒಂದು ಮಗುವಾಗಿರುತ್ತೆ ಎಲ್ಲೆ ಬಿಟ್ಟು ಹೋದ್ರು ಅದು ನಮ್ಮನೇನ ಹುಡುಕೊಂಡು ಬರುತ್ತೆ ಅಷ್ಟು ನಿಯತ್ತಿನಿಂದ ಇರೋ ಪ್ರಾಣಿಯಾಗಿರುತ್ತೆ ಮತ್ತೆ ನಾಯಿಗೆ ಹೀಗೆ ಎಲ್ಲ ಥರದಲ್ಲಿ ನಾಯಿಗಳು ಇರುತ್ತವೆ ನಮ್ಮನೆಯಲ್ಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟವಾಗಿರೋದು ಇದೆ ಅವ್ರ ಜೊತೇನೆ ಆಡುತ್ತೆ ಅವ್ರ ಜೊತೇನೆ ಬೆಳೆಯುತ್ತೆ ಮತ್ತೆ ಅವ್ರ ಜೊತೇನೆ ಊಟ ಮಾಡುತ್ತೆ ಅವ್ರು ಎಲ್ಲಿ ಹೋದ್ರೂ ಹಿಂದೇ ಇರುತ್ತೆ ನಾವು ಕೂಡ ಎಲ್ಲಾದ್ರು ಹೋದರೆ ನಮ್ಮ ಹಿಂದೇ ಬರುತ್ತೆ ನಾವು ಬಿಟ್ಟು ಬಂದ್ರೂ ಸಹ ಅದು ನಮ್ಮನೆಯನ್ನೆ ಹುಡ್ಕೊಂಡು ನಮ್ಮನೆಗೆ ಬರುತ್ತೆ ಅಷ್ಟು ನಿಯತ್ತಿನಿಂದ ಇರೋ ಪ್ರಾಣಿಯಾಗಿರುತ್ತದೆ ಹೀಗೆ ಅದೇ ಅಂತಲ್ಲ ಮತ್ತೆ ಕತ್ತೆ ಕೂಡ ಅಗಸರಿಗೆ ತುಂಬ ಅನುಕೂಲವಾಗಿರುತ್ತೆ ಹೀಗೆ ಅವ್ರಿಗೆ ಬಟ್ಟೆಗಳನ್ನು ಹೊತ್ತುಕೊಂಡು ಹೋಗುವುದು ತರುವುದು ಹೀಗೆ ಮತ್ತೆ ಆನೆನು ಕೂಡ ಅಷ್ಟೆ ಸಹಾಯವಾಗಿರುತ್ತದೆ ಅದು ತಮ್ಮನೆಯಲ್ಲಿ ಒಂದಾಗಿರುತ್ತದೆ ಹೀಗೆ ಒಂಟೆ ಹೀಗೆ ವಿಧ ವಿಧ ಥರದ ಪ್ರಾಣಿಗಳನ್ನು ಸಹ ಮನುಷ್ಯರ ಜೊತೆನೇ ಇರುತ್ತೆ ಮನುಷ್ಯರಿಗಿಂತನು ನಾಯಿಗಳಿಗೆ ತುಂಬ ಇದು ಇರುತ್ತೆ ಕಿಮ್ಮತ್ತು ಅಂತ ಇರುತ್ತೆ ಮತ್ತೆ ಅವಕ್ಕೆ ತುಂಬ ಮನೆಯವ್ರಿಗಿಂತನೂ ತುಂಬ ಬೆಲೆ ಕೊಡ್ಬೋದು ಅಷ್ಟು ಚೆನ್ನಾಗಿ ನಿಯತ್ತಿನಿಂದ ಮನೆಯಲ್ಲಿ ನಂಬಿ ಕೆಲಸ ಮಾಡುತ್ತೆ ಮತ್ತೆ ಅದು ಯಾವಾಗಲು ಬಿಟ್ಟಿರುವುದಿಲ್ಲ ಮನೆಯವ್ರನ್ನು ಬಿಟ್ಟಿರುವುದಿಲ್ಲ ಅಕಸ್ಮಾತ್ ಅದೇನಾದರು ಡೆತ್ ಆದರೆ ನಮ್ಮನೆಯವ್ರನ್ನೆ ನಾವು ಕಳ್ಕೊಂಡ್ವೇನೊ ಅನ್ನುವಷ್ಟು ನಿಯತ್ತಿನಿಂದ ಇರುತ್ತೆ ಹೀಗಾಗಿ ನಾಯಿ ಅಂದರೆ ತುಂಬ ಇಷ್ಟ ನನ್ನ ಮಕ್ಳಿಗು ತುಂಬ ಇಷ್ಟ ಮತ್ತೆ ಅದು ಯಾವಾಗ್ಲೂ ಅದು ಪ್ರಾಚೀನ ಕಾಲದಿಂದನು ಇದೆ ಪ್ರಾಣಿ ಈಗ್ಲೂ ಹಾಗೆಯಿದೆ ಯಾವಾಗಲೂ ನಿಯತ್ತಿನಿಂದ ಇರುತ್ತೆ ಮತ್ತೆ ಅದನ್ನು ಇವಾಗ ಒಂಥರ ಫ್ಯಾಷನ್ನೇ ಅಂತ ಆಗ್ಬಿಟ್ಟಿದೆ ಪ್ರತಿಯೊಬ್ಬರ ಮನೆಯಲ್ಲು ಯಾವುದಾದ್ರೂ ಸಾಕುಪ್ರಾಣಿ ಅಂದರೆ ಈಗ ಬೆಕ್ಕಿನ್ಗಿಂತನೂ ಜಾಸ್ತಿ ನಾಯಿನೇ ಎಲ್ಲರ ಮನೆಯಲ್ಲಿ ಇರುತ್ತೆ ಎಲ್ಲರ ಮನೆಯಲ್ಲು ಸಾಕುಪ್ರಾಣಿ ಅಂದರೆ ನಾಯಿನೇ ಇರುತ್ತೆ ಬೆಕ್ಕಿನ್ಗಿಂತ ಮತ್ತೆ ಅದು ಯಾವಾಗ್ಲು ನಮ್ಮ ಮನೆ ಸುತ್ತಮುತ್ತಲ ಕಾವಲನ್ನು ಕಾಯುತ್ತೆ ರಾತ್ರಿ ಕೂಡ ಅದ್ಯಾವತ್ತು ಯಾರು ಬಂದರು ಅದು ತಮ್ಮನೆಯಿಂದ ನಮ್ಮನೆಯಿಂದ ಯಾವತ್ತು ದೂರ ಹೋಗುವುದಿಲ್ಲ ಯಾರನ್ನು ಒಳ್ಗೂ ಬಿಟ್ಟುಕೊಳ್ಳೋದಿಲ್ಲ ಅಂತಹ ನಿಯತ್ತಿನಿಂದ ಇರ್ತೈತೆ ಅದು ಪ್ರಾಣಿ ಹೇಳಬೇಕಂದ್ರೆ ಮತ್ತೆ ಅದು ನಾವೇನಾದರೂ ಬೇಡ ಅಂತೆಲ್ಲಾದರೂ ಬಿಟ್ಬಂದ್ರೂ ಸಹ ನಾಯಿ ಅದು ನಮ್ಮ ಮನೇನೇ ಹುಡುಕ್ಕೊಂಡು ಬರುವಷ್ಟು ನಮ್ಮನ್ನೆಲ್ಲ ಹಚ್ಚಿಕೊಂಡಿರುತ್ತೆ ಹೀಗಾಗಿ ನಾಯಿ ತುಂಬ ಒಳ್ಳೆಯ ಪ್ರಾಣಿಯಾಗಿದ್ದು ಅದು ಯಾವತ್ತಿಗು ಯಾರಾದ್ರು ಬಂದರೆ ಅಷ್ಟು ಚೆನ್ನಾಗಿ ಬೊಗಳಿಬಿಡುತ್ತೆ ಅಂದರೆ ನಮ್ಗೆ ಗೊತ್ತಾಗಲಿಲ್ಲ ಅಂದರು ಸಹ ಅದು ನಮ್ಗೆ ಗೊತ್ತು ಮಾಡುವಷ್ಟು ನಮ್ಗೆ ಸಹಾಯ ಮಾಡುತ್ತೆ ಅಷ್ಟು ನಿಯತ್ತಿನಿಂದ ಇರುತ್ತೆ ಮತ್ತೆ ನನ್ನ ಮಕ್ಳಿಗೂ ತುಂಬ ಇಷ್ಟ ಹೇಳಬೇಕಂದ್ರೆ ಅದು ನಾಯಿ ಯಾವತ್ತಿಗು ನಮ್ಮ ಜೊತೇನೆ ನಮ್ಮ ಕುಟುಂಬದವರಾಗಿ ನಮ್ಮ ಜೊತೆ ಇರುತ್ತದೆ ಅದು ಇವಾಗಂತ ಅಲ್ಲ ಯಾವಾಗ್ಲು ಪ್ರಾಚೀನ ಕಾಲ್ದಿಂದ ಹಿಂದ್ನಿಂದನೂ ಇದೆ ಇವಾಗ ಕೂಡ ಹಾಗೆಯಿದೆ ಮತ್ತೆ ನಾಯಿ ಬಗ್ಗೆ ಹೇಳಬೇಕಂದ್ರೆ ಅದು ನಾವೇನಾದ್ರು ಅದಕ್ಕೆ ಊಟಕ್ಕೆ ಕೊಡಲಿಲ್ಲ ಅಂದರು ಸಹ ಅದು ನಮಗೆ ಪ್ರತಿ ಸತಿ ಅದು ನಮ್ಗೆ ಹೇಳುತ್ತೆ ಈ ಥರ ಬೇಕು ಅಂತ ಹಾಗೆ ನಮ್ಮ ತೊಡೆ ಮೇಲೆ ಮಲ್ಕೊಳೋದು ನನ್ನ ಮಕ್ಳು ತೊಡೆ ಮೇಲೆ ಮಲ್ಕೊಳೋದು ಅದು ಒಂಥರ ನಮ್ಮನೆಯಲ್ಲಿ ಮಗು ಥರ ಬೆಳ್ದು ಬೆಳಿತಿದೆ ಮತ್ತು ಯಾರನ್ನು ಕೂಡ ಮನೆಯ ಒಳ್ಗೆ ಸೇರಿಸ್ಕೊಳೊದಿಲ್ಲ ನಮ್ಮನೆಯಲ್ಲಿ ನಮ್ಮನೆಯವ್ರುನ್ನು ತುಂಬ ಹಚ್ಚಿಕೊಂಡಿದೆ ಅದು ಅದೆ ಅವ್ರೆಲ್ಲಾದ್ರು ಕೆಲ್ಸಕ್ಕಂದು ಹೊರ್ಟ್ರೆ ಹಿಂಬಾಲ್ಸ್ಕೊಂಡು ಹೋಗುತ್ತೆ ಹಿಂಬಾಲ್ಸ್ಕೊಂಡು ಹೋದರು ಸಹ ಮನೆಯನ್ನ ಹುಡುಕ್ಕೊಂಡೆ ವಾಪಾಸ್ಸು ಬರುತ್ತೆ ಅದು ವ್ಯಕ್ತಿಗಳ ವಾಸನೆಯಿಂದ ಅದು ಗುರುತಿಸುತ್ತೆ ನಮ್ಮನೆಯವ್ರು ಇವರೇ ಅಂತಹೇಳಿ ಹೀಗಾಗಿ ಸಾಕುಪ್ರಾಣಿ ಅಂದರೆ ತುಂಬ ಇರುತ್ತೆ ಆದರೀಗ ಮಮತೆ ಜಾಸ್ತಿ ಇರುತ್ತೆ ಅದಕ್ಕೆ ಪ್ರೀತಿ ಜಾಸ್ತಿ ಕೊಡ್ಬೋದು ಆದರೆ ಅದು ಸರಿ ಸುಮಾರು ಹೇಳಬೇಕಂದ್ರೆ ಒಮ್ಮಿಗ್ಲೇ ಒಂಬತ್ತರಿಂದ ಎಂ ಆರರಿಂದ ಒಂಬತ್ತು ಮರಿಗಳನ್ನು ಇಡುತ್ತೆ ಅದು ಹೆಣ್ಣು ಅಂದರೆ ಹೆಣ್ಣು ಜಾತಿಯ ನಾಯಿ ಹೀಗೆ ನಾಯಿ ತುಂಬಾ ನಮಗೆ ಅನುಕೂಲಕರವಾಗಿದೆ ಮತ್ತೆ ಹೇಳಬೇಕಂದ್ರೆ ನಾಯಿ ನಮ್ಮ ಬೀದಿಯಲ್ಲಿ ಯಾರಾದ್ರು ಮನೆಗೆ ಏನಾದ್ರು ತಗೊಂಡು ಓಡಿದ್ರೆ ಅದು ಬಿಡೋದಿಲ್ಲ ಅವ್ರನ್ನು ಬೊಗಳಿಕೊಂಡೆ ಹೋಗಿ ಅವ್ರನ್ನು ಕಚ್ಚಿಬಿಡತ್ತೆ ಹಾಗೆ ಮನೆಯವರು ಸಹ ಅದನ್ನು ಹೊಡೆದ್ರೆ ಬಡಿದ್ರೆ ಅದ್ಯಾವತ್ತು ಮನೆಯವ್ರಿಗೆ ತೊಂದರೆ ಕೊಡೋದಿಲ್ಲ ಹಾಗೆ ಬೀದಿ ಜನಗಳಿಗು ತೊಂದರೆ ಕೊಡೊಂಗಿಲ್ಲ ಅವ್ರು ಅವ್ರಾಗಲೆ ತೊಂದರೆ ಕೊಟ್ಟರೆ ಆಗ ಮಾತ್ರ ಸುಮ್ಮನೆ ಇರೋದಿಲ್ಲ ಅವರನ್ನೆ ಹಿಂಬಾಲಿಸ್ಕೊಂಡುಹೋಗಿ ಏನಾದ್ರು ಮಾಡಿಬಿಡುತ್ತೆ ಈ ಥರ ಪ್ರಾಣಿ ಇರುತ್ತೆ ಅದು ಯಾವಾಗ್ಲು ಒಂಥರ ನಮ್ಮನೆಯಲ್ಲಿ ದೇವರಿದ್ದ ಹಾಗೇ ಅನ್ನಿಸ್ಬೋದು ನಾಯಿ ಅಂದರೆ ಅದ್ಯಾವಾಗ್ಲೂ ಹಾಗೆ ಬೆಳ್ಕೊಂಡೆ ಇರೋದು ಮತ್ತೆ ನಾಯಿ ಬಗ್ಗೆ ಹೇಳಬೇಕಂದ್ರೆ ಅದು ತುಂಬ ನಮಗೆ ಅನುಕೂಲ್ಕರವಾದ ನಾಯಿನೇ ಇರ್ಬೋದು ಯಾಕಂದ್ರೆ ಒಬ್ಬೊಬ್ರು ಮನೆಯಲ್ಲಿರಲ್ಲ ಕೆಲ್ಸಕ್ಕೆ ಹೋಗಿಬಿಟ್ಟಿರ್ತಾರೆ ಮನೆಯನ್ನು ಕಾಯೋಕೆ ಆಗೋದಿಲ್ಲ ಈ ಕಳ್ಳರ ಕಾಟ ಅದು ತುಂಬ ಜಾಸ್ತಿಯಾಗಿರೋದರಿಂದ ನಾಯಿ ಏನೋ ಇದ್ದರೆ ನಮಗೆ ತುಂಬ ಅನುಕೂಲಾಗತ್ತೆ ಅಂತಹೇಳಿ ನಾವು ನಾಯಿನ ಮನೆಯಲ್ಲೆ ಸಾಕೊಂಡಿದ್ದೀವಿ ಅದು ಹಾಗೇ ನಮ್ಮನೆಯಲ್ಲಿ ಕಾವಲು ಕಾಯ್ಕೊಂತ ನಮ್ಮನೆ ಹತ್ರನೆ ಇರುತ್ತೆ ಯಾರು ಬಂದ್ರೂ ಸೇರಿಸೋದಿಲ್ಲ ಮತ್ತೆ ಅದಕ್ಕೆ ನನ್ನ ಮಕ್ಕಳು ಸಹ ಎಲ್ಲಾದ್ರು ಹೊರಗಡೆ ಹೋದರೆ ಅದೂ ಬೇಕೆನಿಸ್ತದೆ ನನ್ನ ಮಕ್ಕಳು ಸ್ಕೂಲ್ಗೆ ಏನಾದ್ರು ಹೊರ್ಟ್ರೆ ಅವ್ರನ್ನ ಹಿಂಬಾಲಿಸಿಕೊಂಡೆ ಹೋಗುತ್ತೆ ಅದು ಅಷ್ಟು ನಿಯತ್ತಿನಿಂದ ಇದೆ ಹೇಗೆ ಹೋಗಿರುತ್ತೊ ಹಾಗೆ ವಾಪಸ್ಸು ಬರುತ್ತೆ ಮತ್ತೆ ಅದಕ್ಕೆ ಒಂದು ಬಟ್ಟಲ್ಲಲ್ಲಿ ಅದಕ್ಕೆ ಅಂತ ಸಪರೇಟ್ ಆಗಿ ನಾವು ಮಾಡಿದ್ದೀವಿ ಒಂದು ಬಟ್ತಲು ಮಾಡಿದ್ದೀವಿ ಮತ್ತೆ ಅದಕ್ಕೆ ನೀರು ಕುಡಿಯೋಕೆ ಒಂದು ಬೌಲ್ ಮಾಡಿದ್ದೀವಿ ಅದ್ರ ಒಳ್ಗಡೆ ಹಾಕಿರ್ತೀವಿ ಅದಕ್ಕೇನಾದ್ರು ನಾವು ಕೊಡಲಿಲ್ಲ ಅಂದರೆ ಅದು ತಂದು ಇಡುತ್ತೆ ನಮ್ಮ ಮುಂದೆ ಇದಕ್ಕೆ ಹಾಕಿ ಅಂತ ಮತ್ತೆ ಅಷ್ಟು ನಿಯತ್ತಿನಿಂದ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಇದೆ ಅದೇನೋ ಇದ್ದದ್ದಕ್ಕೆ ನಮಗೆ ತುಂಬ ಖುಷಿಯಾಗ್ತಿದೆ ಮನೆಯಲ್ಲಿ ನಮಗೆ ಅದೊಂಥರ ನಮ್ಮ ಮಗು ಥರ ನಮ್ಮ ಜೊತೆ ಬೆಳೆದಿದೆ ಮತ್ತೆ ಹೇಳಬೇಕಂದ್ರೆ ತುಂಬ ಒಳ್ಳೆಯದಾಗಿ ಪ್ರಾಣಿ ನಮ್ಮ ಹತ್ತಿರ ಇದೆ